ನಾವು ತೋಟವನ್ನು ನಮ್ಮ ಮನೆಯಲ್ಲಿ ನಾವಿರುವುದು ಸಿಟಿಯಾಗಿರೋದರಿಂದ ನಾವು ಗಾರ್ಡನಿಂಗಂತ ಅಂತ ಏನು ಮಾಡಿಕೊಂಡಿಲ್ಲಾ ಅದನ್ನು ಬರೀ ನಾವು ಏನಿದ್ದರೂ ನಮ್ಮ ಟೆರೇಸ್ ಮೇಲೆ ಕೆಲವೊಂದಷ್ಟು ಪಾಟುಗಳ್ನ ಇಟ್ಟು ಆ ಪಾಟಲ್ಲಿ ನಮ್ಗೆ ಬೇಕಾಗಿರುವಂತಹ ಕೆಲವು ಗಿಡಗಳನ್ನು ಹಾಕ್ಕೊಂಡು ನಾವು ಅದನ್ನು ಬೆಳೆಸ್ತಾಯಿದೀವಿ ಅಂದರೆ ಉದಾಹರ್ಣೆಗೆ ನಾವು ಗುಲಾಬಿ ಗಿಡ ಮತ್ತು ಗುಲಾಬಿ ಬದನೇಕಾಯಿ ಗಿಡ ಸೋರೆಕಾಯಿ ಬೀಜ ಆ ಥರ ಎಲ್ಲ ಹಾಕಿ ನಾವು ಒಳ್ಳೆಯ ಮಣ್ಣನ್ನು ಹಾಕಿ ದೊಡ್ಡ ಪಾಟಲ್ಲಿ ಸ್ವಲ್ಪ ಕೆಲವು ಸಣ್ಣ ಪಾಟಲ್ಲಿ ಇಟ್ಟುಕೊಂಡು ವಾಸ್ತು ಗಿಡಗಳು ಆ ಥರ ಎಲ್ಲನೂ ನಾವು ಬೆಳೆಸ್ತಾಯಿದೀವಿ ಮನೆಯ ಟೆರೇಸ್ ಮೇಲೆ ಜಸ್ಟ್ ಪಾಟುಗಳ್ನಿಟ್ಟು ಯಾವುದೇ ರೀತಿ ತೋಟಗಾರಿಕೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಸಿಟಿಲಿರೋದರಿಂದ ನಮಗೆ ಮನೆಯಲ್ಲಿ ಜಾಗ ಇಲ್ಲ ಹಾಗಾಗಿ ನಾವು ಕೇವಲ ಟೆರೇಸ್ ಮೇಲೆ ಮಾತ್ರ ನಾವು ಪಾಟುಗಳ್ನ ಇಟ್ಟು ಅಲ್ಲಿ ನಾವು ಗಾರ್ಡನಿಂಗ್ ಥರ ಮಾಡ್ಕೊಂಡಿದೀವಿ ಮತ್ತು ಅದು ನಮ್ಗೆ ತುಂಬ ಒಳ್ಳೆಯದು ಎನ್ವಿರಾನ್ಮೆಂಟಿಗೆ ಹಾಗೇ ನೋಡೋದಕ್ಕೆ ಲುಕ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಆ ಟೆರೇಸು ಕೂಡ ಗಲೀಜಾಗೆಲ್ಲ ಹಾಳಾಗಲ್ಲ ಯಾರಾದ್ರು ಟೆರೇಸಿಗೋದ್ರೆ ಅಲ್ಲೊಂಥರ ಒಳ್ಳೆಯ ಫುಲ್ ಪೀಸ್ಫುಲ್ಲಾಗಿರೋವಂಥ ವಾತಾವರಣ ಸೃಷ್ಟಿಯಾಗುತ್ತೆ ಆದ್ದರಿಂದ ನಾವು ಕೆಲವು ಪಾಟ್ಸ್ಗಳನ್ನು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಪಾಟ್ಸ್ಗಳನ್ನು ತೊಗೊಂಡು ಅಲ್ಲಿ ಬಗೆ ಬಗೆಯಾದಂಥ ಹೂವಿನ ಗಿಡ ಹಣ್ಣು ಹಣ್ಣಲ್ಲ ತರಕಾರಿ ಕೆಲವು ಗಿಡಗಳನ್ನು ನಾವು ಹಾಕಿದೀವಿ ಅಂದರೆ ತುಂಬ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಹಂಗೆ ಒಂದು ದೊಡ್ಡ ತೆಂಗಿನ ಮರ ಇದೆ ನಮ್ಮ ಮನೆ ಮುಂದೆ ಅಷ್ಟೇ ತೆಂಗಿನ ಮರ ಆ ತೆಂಗಿನ ಮರ ಅದು ನಾವು ಒಂದು ಇಪ್ಪತ್ತು ವರ್ಷದಿಂದ ತೆಂಗಿನ ಮರನ ಬೆಳ್ಸಿದ್ದು ಬೆಳೆಸ್ತಾಯಿದೀವಿ ತೆಂಗಿನ ಮರದಿಂದ ಒಳ್ಳೆಯ ಫಲಗಳು ಒಳ್ಳೆಯ ಫಲ ಸಿಗ್ತಾಯಿದೆ ಮತ್ತು ನಾವು ತೋಟ ಅಂತಂದರೆ ನಮ್ಮ ಹಳ್ಳಿ ಇದೆ ಹಳ್ಳಿ ಅಂದರೆ ಅದು ಟಿ ನರಸೀಪುರದ ಹತ್ರ ಒಂದು ಹಳ್ಳಿ ಇದೆ ಆ ಹಳ್ಳೀಲಿ ನಮ್ಮ ತಾತ ಅವರ ತಾತ ಅಜ್ಜಿ ಮನೆ ಇದೆ ಅಲ್ಲಿ ಮನೆ ಹಿಂದ್ಗಡೆ ಒಂದು ಸ್ವಲ್ಪ ಜಾಗ ಇದೆ ಹಿತ್ತಲು ಅನ್ನೋ ಥರ ಅಲ್ಲಿ ದೊಡ್ಡ ಜಾಗ ಇದೆ ಅಲ್ಲಿ ನಾವು ತೋಟದ ಥರ ಮಾಡಿಕೊಂಡು ಹಲವಾರು ಗಿಡಗಳು ಔಷಧಿ ಗಿಡಗಳು ಹಾಗೇ ಅಲೋವೆರಾ ಅಲೋವೆರಾದಂತಹ ಔಷಧಿ ಗಿಡಗಳನ್ನು ಪ್ರತಿಯೊಂದರಲ್ಲೂ ಅಷ್ಟೊಂದು ಗಿಡಗಳನ್ನು ನಾವು ನೆಟ್ಟು ಅದನ್ನು ತೋಟಗಾರಿಕೆ ಥರ ಮಾಡ್ಕೊಂಡಿದೀವಿ ಅಂದರೆ ಅಲ್ಲಿ ವಾತಾವರಣ ಚೆನ್ನಾಗಿದೆ ಮಳೆ ಚೆನ್ನಾಗಾಗುತ್ತೆ ಮತ್ತು ಹನಿ ನೀರಾವರಿ ಬೋರ್ವೆಲ್ನ ಕೊರ್ಸಿದೀವಿ ಅದರಿಂದ ಅಲ್ಲಿ ಬೋರ್ವೆಲಲ್ಲೂ ನೀರು ಎನಿಟೈಮ್ ನೀರು ಬರ್ತಾನೆ ಇರುತ್ತೆ ಹಾಗಾಗಿ ನಾವು ಅಲ್ಲಿ ತೋಟಗಳನ್ನು ಮಾಡಿಕೊಂಡು ಆರಾಮಾಗಿ ಅಲ್ಲಿ ಗಿಡಗಳನ್ನೆಲ್ಲ ನೆಟ್ಟು ಅದನ್ನು ಪೋಷಿಸ್ತಾಯಿದೀವಿ ಮತ್ತು ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರೂ ಅಷ್ಟೇ ಗಿಡಗಳಂದರೆ ಅಷ್ಟು ಪ್ರೀತಿಸ್ತೀವಿ ತೋಟಗಾರಿಕೆ ಥರ ಮಾಡ್ಕೊಂಡಿದೀವಿ ಮತ್ತು ಅಲ್ಲೂ ತೆಂಗಿನ ಮರಗಳಿವೆ ಅಡಿಕೆ ಮರಗಳಿವೆ ನಮ್ಮ ಅಜ್ಜ ಅಜ್ಜಿಯ ತೋಟದಲ್ಲಿ ತೆಂಗಿನ ತೋಟ ಹಾಗೆ ಅಡಿಕೆ ತೋಟ ಇದೆ ಅಲ್ಲಿನ ಅಲ್ಲಿ ಹಲವು ಬಗೆ ಕೆಲಸಗಾರರು ಇದ್ದಾರೆ ಕೆಲಸನೂ ಮಾಡ್ತಾರೆ ಉತ್ತಮವಾದಂತಹ ಫಲಗಳನ್ನು ಪಡ್ದಿದೀವಿ ನಾವು ತೋಟಗಾರಿಕೆಯಿಂದ ಅದರಿಂದ ನಮ್ಗೆ ಯಾವತ್ತೂ ಪಾಸಿಟಿವೇ ಇದೆ ಯಾವತ್ತೂ ನೆಗೆಟಿವ್ ಅನ್ನೋದೇ ಇಲ್ಲ ತೋಟಗಾರಿಕೆಯಿಂದ ಒಳ್ಳೆಯ ಎನ್ವಿರಾನ್ಮೆಂಟಲಿದೆ ತುಂಬ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದಾಗ ಇನ್ನೂ ಗಿಡಗಳು ತುಂಬ ದೊಡ್ಡದಾಗಿ ಬೆಳೆಯುತ್ತೆ ದೊಡ್ಡ ಪತ್ರೆಯಾಗಿರ್ಬೋದು ಕಾಮಕಸ್ತೂರಿ ಗಿಡಗಳು ಹಾಗೇ ಕನಕಾಂಬರ ಹೂವಿನ ಗಿಡ ಕನಕಾಂಬರ ಮಲ್ಲಿಗೆ ಗಿಡಗಳು ಮಲ್ಲಿಗೆ ಬಳ್ಳಿ ಚೆಂಡು ಹೂವು ಚೆಂಡು ಹೂವಿನ ತೋಟ ಹಾಗೇ ಇತ್ಯಾದಿ ಗಿಡ ಇತ್ಯಾದಿ ಹೂವಿನ ಗಿಡಗಳನ್ನು ನಾವು ಹಾಕಿದೀವಿ ಮತ್ತು ನಾವೆಲ್ಲೂ ಹೊರಗಡೆ ಏನೂ ತೊಗೊಳಲ್ಲ ನಿಂಬೆ ಹಣ್ಣಿನ ಗಿಡಗಳಾಗಿರ್ಬೋದು ಮತ್ತು ಹಲವು ಗಿಡಗಳನ್ನು ನಾವು ತೋಟಗಾರಿಕೆಯಲ್ಲಿ ಹಾಕಿದೀವಿ ಅದು ತುಂಬ ಉಪಯೋಗವಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋಟಗಾರಿಕೆ ಮಾಡಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕೈತೋಟ ಅನ್ನೋದೊಂದು ಇರಬೇಕು ಕೈತೋಟ ಅಂದರೆ ನಮ್ಮ ನಮ್ಮ ಮನೆಯ ಅಳತೆಗೆ ತಕ್ಕಂತೆ ಕೆಲವು ಕೈತೋಟಗಳನ್ನು ನಾವು ನಿರ್ಮಿಸಿಕೊಂಡು ಸಿಟಿಲೇ ಆಗಿರ್ಬೋದು ಹಳ್ಳಿಲೇ ಆಗಿರ್ಬೋದು ಬಟ್ ಸಿಟೀಲಿ ಆಗೋದಿಲ್ಲ ಆದರೆ ಒಂದು ಸ್ವಲ್ಪನಾದರೂ ಜಾಗ ಮಾಡಿಕೊಂಡು ಕೈತೋಟದಷ್ಟು ಜಾಗ ಮಾಡಿಕೊಂಡು ನಾವು ಕೈತೋಟದಷ್ಟು ಜಾಗ ಮಾಡಿಕೊಂಡು ನಾವು ಗಿಡಗಳನ್ನು ನೆಡಬೇಕು ಗಿಡ ಬೆಳೆಸಬೇಕು ಗಿಡ ಮರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದ್ದರಿಂದ ಗಿಡನ ನಾವು ಎಷ್ಟು ಗಿಡ ಮರನ ಬಳ್ಳಿನ ಬೆಳೆಸ್ತೀವಿ ನಮಗಷ್ಟು ಒಳ್ಳೆಯ ರೀತಿಯಾದಂಥ ಆಮ್ಲಜನಕ ದೊರಕುತ್ತೆ ಮತ್ತು ವಾತಾವರಣಕ್ಕೂ ತುಂಬ ಅನುಕೂಲವಾಗುತ್ತೆ ಮಳೆ ಚೆನ್ನಾಗಿ ಬರುತ್ತೆ ಅದು ಮಳೆಯೂ ಚೆನ್ನಾಗಿ ಬಂದರೆ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಭೂಮಿ ಫಲವತ್ತತೆ ಹೆಚ್ಚಿದ್ರೆ ಒಳ್ಳೆಯ ಒಳ್ಳೆಯ ಬೆಳೆಗಳನ್ನು ತೆಗಿಬೋದು ಅದರಿಂದ ನಮಗೆ ಲಾಭ ಲಾಭ ಕೂಡ ಆಗುತ್ತೆ ಪರ್ಸ್ನಲಿ ಒಳ್ಳೆಯ ನಾವು ಲಾಭಗಳ್ನ ಕೂಡ ಮಾಡ್ಕೊಬೋದು ಹಾಗೆ ಪರ್ಸ್ನಲಿ ತುಂಬ ಲಾಭಗಳನ್ನು ಮಾಡ್ಕೊಬೋದು ಹೀಗೆ ಅಂಗಳದಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು ಬೆಳೆಸಬೇಕು ಪ್ರತಿಯೊಬ್ಬರ ಹಕ್ಕು ಕೂಡ ನಾವಲ್ಲದೇ ಅಕ್ಕಪಕ್ಕದ ಮನೆಯವ್ರಿಗೆ ಕೂಡ ನಾವೇ ಹೇಳಬೇಕು ಗಿಡಗಳನ್ನು ಬೆಳೆಸಬೇಕು ಅಂತ ನಾವು ಬೆಳೆಸಬೇಕು ಹಾಗೇ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಕೂಡ ಕೈತೋಟಗಳನ್ನು ನಿರ್ಮಿಸಿ ಅದನ್ನು ಮಾಡಿಸ್ಬೇಕು ಗಾರ್ಡನಿಂಗಂತ ನಾವು ಟೆರೇಸಲ್ಲಿ ಗಾರ್ಡನಿಂಗಂತ ಏನು ಮಾಡಿಕೊಂಡಿಲ್ಲ ಕೇವಲ ಒಂದು ಉಯ್ಯಾಲೆ ಥರ ಹಾಕ್ಕೊಂಡಿದೀವಿ ಹಾಗೆ ಅದರ ಸುತ್ತ ಪಾಟುಗಳ್ನ ಇಟ್ಟಿದೀವಿ ಅದು ತುಂಬ ಸುಂದರವಾಗಿ ಕಾಣುತ್ತೆ ಈಗ ಹಾಗೇ ದೊಡ್ಡ ದೊಡ್ಡ ಪಾಟುಗಳಿಟ್ಟಿದೀವಿ ಪಾಟಲ್ಲಿ ಆಗಲಿಲ್ಲ ಅಂದರೆ ಅದನ್ನು ತೊಗೊಂಡ್ಹೋಗಿ ಮನೆ ಮುಂದೆ ಕೆಲವು ಸ್ವಲ್ಪ ಜಾಗ ಥರ ಮಾಡಿ ಇಲ್ಲಿ ಒಳ್ಳೆಯ ಮಣ್ಣನ್ನು ಹಾಕಿ ಆ ಮಣ್ಣಲ್ಲಿ ಸ್ವಲ್ಪ ಚೆನ್ನಾಗಿರೋ ನೀರನ್ನು ಹಾಕಿ ಮಣ್ಣು ನೀರು ನೀರು ಕುಡಿಯೋ ಥರ ಮಾಡಿ ಕೆಲವು ದಿನಗಳು ಮಳೆ ಬರೋ ತನ್ಕ ವೇಟ್ ಮಾಡಿ ಮಳೆ ಬಂದಾದಮೇಲೆ ಆ ಮಣ್ಣು ಭೂಮಿಗೆ ಹೀರ್ಕೊಂಡು ಫಲವತ್ತತೆ ಆದಮೇಲೆ ಆ ಪಾಟಲ್ಲಿರುವಂತಹ ಗಿಡಗಳನ್ನು ತಂದು ನಾವು ಮಣ್ಣಲ್ಲಿ ಮಣ್ಣಲ್ಲಿ ಹಾಕ್ತೀವಿ ಅದು ದೊಡ್ಡದಾಗಿ ಬೆಳೆಯುತ್ತೆ ಹೀಗೆ ಅದು ಗಿಡವಾಗಿ ಬೆಳೆದು ನಮಗೆಲ್ಲಾ ತುಂಬ ಅನುಕೂಲ ಆಗಿದೆ ಎಲ್ಲಾರಿಗೂ ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗುತ್ತೆ